ನಮ್ಮ ಊರಲ್ಲಿ ಹಾಸ್ಪಿಟ್ಲಿದೆ ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲ್ ಫುಲ್ಲು ಹಾಳಾಗಿತ್ತು ಅದರಲ್ಲಿ ಯಾರೂ ಹೋಗ್ತಾ ಇಲ್ಲ ತುಂಬ ಜನ ಹೋಗ್ತಾ ಇರಲಿಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದರು ಫುಲ್ಲು ಗಲೀಜಾಗಿತ್ತು ಇವಾಗ ಅಲ್ಲೇ ಆ ಹಾಸ್ಪಿಟ್ಲಲ್ಲೇ ಮಾಡವ್ರೆ ಇವಾಗ ಕ್ಲೀನಿಕ್ ಪಸ್ಟು ಕ್ಲೀನಿಕ್ ಫುಲ್ಲು ಕಮ್ಮಿಯಿತ್ತು ಇವಾಗ ಕ್ಲೀನಿಕ್ ತುಂಬ ಮಾಡವ್ರೆ ಕ್ಲೀನಿಕಲ್ಲಿಯೂ ಇಲ್ಲೇ ಕ್ಲೀನಿಕಲ್ಲಿ ಕೃಷ್ಣ ಕ್ಲೀನಿಕ್ ಅಂತೈತೆ ಆ ಆ ಡಾಕ್ಟ್ರ್ ಬರೋದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರ್ತಾರೆ ಅವರು ಚೆನ್ನಾಗಿ ನೋಡ್ತಾರೆ ತಿರ್ಗಿ ಸಂಜೆ ಒಂದು ನಾ ಆರೂವರೆಯಿಂದ ಹತ್ತು ಗಂಟೆವರೆಗೂ ಇರ್ತಾರೆ ಆಮೇಲೆ ತುಂಬ ಕ್ಲೀನಿಕಿದೆ ಹಾಸ್ಪಿಟಲ್ ಎಷ್ಟೋ ಇದೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಯಾವುದು ಇಲ್ಲ ಸಿಟಿ ಕಡೆ ಕೋಲಾರ ಕಡೆ ಹೋದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿದೆ ಆದರೆ ಯಾವುದೋ ದೊಡ್ಡ ಹಾಸ್ಪಿಟ್ಲ್ ಯಾವುದೂ ಇಲ್ಲ ಕಟ್ತಾ ಇದಾರೆ ಇನ್ನೂ ಹಾಸ್ಪಿಟ್ಲು ಇನ್ನೂ ಫಿನಿಶಿಂಗ್ ಆಗ್ತಿದೆ ಇನ್ನೂ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫಸ್ಟು ಯಾವ ಟ್ರೇಟ್ಮೆಂಟ್ ಕೊಡ್ತಾ ಇಲ್ಲ ಇವಾಗೆಲ್ಲ ಕರೆಕ್ಟ್ ಆಗಿದೆ ಪಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾರೂ ಹೋಗ್ತಾ ಇರಲಿಲ್ಲ ಇವಾಗ ಹೋಗ್ತಾ ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ರೂಪಾಯಿ ತಗೋಳಲ್ಲ ಎಲ್ಲ ಫ್ರೀಯೇ ಆ ಅಪಘಾತ ಯಾವುದಾದ್ರು ಆಗಲಿ ಎಲ್ಲ ಫ್ರೀಯಾಗೇ ನೋಡ್ತಾರೆ ಒಂದು ರೂಪಾಯಿ ಕಾಸು ತಗೋಳಲ್ಲ ಮಯ್ ಮಧ್ಯಾಹ್ನ ಮಧ್ಯರಾತ್ರಿ ಅವ್ರು ಹೋದ್ರೂನೂ ನೋಡ್ತಾರೆ ಆಮೇಲೆ ಕ್ಲೀನಿಕ್ಗಳಲ್ಲಿ ಒಬ್ಬರು ಡಾಕ್ಟ್ರು ಫೀಸ್ ಒಂದು ನೂರು ರೂಪಾಯಿ ತಗೊತಾರೆ ಆಮೇಲೆ ಇಲ್ಲಿ ಗೌರ್ಮೆಂಟ್ ಡಾಕ್ಟ್ರು ಇದ್ದಾರೆ ಬೆಳಿಗ್ಗೆ ಎಂಟೂವರೆಯಿಂದ ಹನ್ನೊಂದು ಗಂಟೆವರೆಗೂ ಒಂದು ಹತ್ರ ಇರ್ತಾರೆ ಆಮೇಲೆ ಹಾಸ್ಪಿಟಲಲ್ಗೆ ಹೋಗ್ತಾರೆ ಡಾಕ್ಟ್ರು ಅವ್ರ ಹತ್ರನೂ ಫೀಸ್ ಕಟ್ಟಬೇಕು ಅವ್ರ ಹತ್ರ ಐವತ್ತು ರೂಪಾಯಿ ಒಬ್ಬರು ಕಟ್ಟಬೇಕು ಇನ್ನೊಬ್ಬ ಡಾಕ್ಟ್ರ್ ನಾಗೇಶ್ ಡಾಕ್ಟರ್ ಅಂತಿದ್ದಾರೆ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರ್ತಾರೆ ಇಲ್ಲಾಂದರೆ ಎಂಟೂವರೆಯಿಂದ ಹತ್ತು ಗಂಟೆವರೆಗೂ ಇರ್ತಾರೆ ಅವರೂ ಚೆನ್ನಾಗಿ ನೋಡ್ತಾರೆ ಜನ ಯಾವಾಗ್ಲೂ ಅಲ್ಲೇ ತುಂಬ ರಶ್ ಇರ್ತಾರೆ ಅದು ಬಿಟ್ಟು ಅವ್ರು ಬಂದು ಹೆಂಗೊ ಅಲ್ಲಿ ಪಕ್ಕದಲ್ಲಿ ಅದು ಬಿಟ್ಟು ರವಿ ಡಾಕ್ಟ್ರ್ ಹಾಸ್ಪಿಟ್ಲ್ ಅಂತಿದೆ ಅಲ್ಲೂ ಚೆನ್ನಾಗಿ ನೋಡ್ತಾರೆ ಅಲ್ಲಿ ಬಿಲ್ಡಿಂಗ್ ಥರ ಇದೆ ನಮ್ಗೇನಾದ್ರು ಜ್ವರ ಬಂದರೆ ಹಾಸ್ಪಿಟಲ್ಗೆ ಹೋಗೋದು ರವಿ ಡಾಕ್ಟ್ರ್ ಹಾಸ್ಪಿಟ್ಲ್ ಇಲ್ಲ ನಾಗೇಶ್ ಡಾಕ್ಟ್ರು ಅದು ಎರಡು ಹತ್ರ ಹೋಗ್ತೀವಿ ಅದು ಆಗೋಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತೀರಿ ತುಂಬ ಹೋಗೋದಲ್ಲ ಕ್ಲೀನಿಕ್ ಪ್ರೈವೇಟ್ ಕ್ಲೀನಿಕ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಅಷ್ಟೇ ಹೋಗೋದ್ ಪಸ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಕ್ಲೀನಾಗಿ ಇಟ್ಟಿರಲ್ಲ ಇವಾಗ ಇಟ್ಕೊಂಡವ್ರೆ ಕ್ಲೀನಾಗಿ ಚಿಕ್ಕದಾಗಿ ಇದ್ದಿದ್ದು ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲು ಚಿಕ್ಕದಾಗಿ ಇದಿದ್ದು ಮೊದಲು ಇವಾಗ ಫುಲ್ಲು ದೊಡ್ದಾಗಿ ಕಟ್ಟಿದ್ದಾರೆ ಬೇರೆ ಜಗದಲ್ಲಿ ಹಳೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದಿದ್ದು ಇವಾಗ ಸ್ಕೂಲ್ ಮಾಡ್ತಾ ಇದ್ದಾರೆ ಹಳೇ ಇದು ಹಾಸ್ಪಿಟ್ಲಲ್ಲಿ ಏನು ಅಷ್ಟು ಚೆನ್ನಾಗಿ ನೋಡ್ತಾ ಇರ್ಲಿಲ್ಲ ಇವಾಗ ಹೊಸ ಹಾಸ್ಪಿಟ್ಲ್ ಕಟ್ಟು ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ಬರೀ ಇವಾಗ ಕ್ಲೀನಿಕ್ಗಳೇ ತುಂಬ ಇದೆ ದೂರದಿಂದ ಡಾಕ್ಟ್ರುಗಳು ಬರ್ತಾರೆ ಪೇಶೆಂಟು ತುಂಬ ಇರ್ತಾರೆ ಏನೇನೋ ಅರ್ಜೆಂಟು ಡಾಕ್ಟ್ರ್ ಯಾವುದು ಕ್ಲೀನಿಕಲ್ಲಿ ಇಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋದು ಜಾಸ್ತಿ ಜನ ಇದ್ದಾರೆ ಆಮೇಲೆ ಕ್ಲೀನಿಕಲ್ಲಿ ಹೋಗ್ಬಿಟ್ ಮಧ್ಯಾಹ್ನ ಟೈಮಲ್ಲಿ ಕ್ಲೀನಿಕಲ್ಲಿ ಯಾರೂ ಇರಲ್ಲ ಜಾಸ್ತಿ ಇರೋದು ಬೆಳಗ್ಗೆ ಸಂಜೆ ನನ್ಗೆ ಮೂರು ದಿವಸ್ದಿಂದ ಹುಷಾರು ಇದ್ದಿರಲಿಲ್ಲ ಅವಾಗ ನಾನು ಕ್ಲೀನಿಕಲ್ಲೇ ಹೋಗ್ತಾ ಇದ್ದೆವು ತೋರ್ಸ್ಕೊತಾ ಇದ್ದಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ಲಿಲ್ಲ ನಾನು ಮು ಮುಂಚೆ ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗ್ತಾಯಿದ್ದೆ ಇವಾಗ ಅಲ್ಲಿ ಹೋಗಲ್ಲ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಎನಿ ಟೈಮ್ ಯಾವಾಗಾದರೂ ಹೋಗ್ಬೌದು ಏನು ಆಗೋಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎನಿ ಟೈಮ್ ಹೋಗ್ಬೌದು ಕರೆಕ್ಟ್ ಟೈಮಿಗೆ ನೋಡ್ತಾರೆ ಚೆನ್ನಾಗಿ ನೋಡ್ತಾರೆ ಒಳ್ಳೆಯ ಡಾಕ್ಟ್ರು ಇದ್ದಾರೆ